ಹಲೋ ಸರ್ ನಮಸ್ತೆ ಸರ್ ನನ್ನ ಹೆಸ್ರು ವಿದ್ಯಶ್ರೀ ಅಂತ ವೇದಮೂರ್ತಿ ಸರ್ ಅಲ್ವಾ ಸರ್ ಹಾಂ ಸರ್ ಅದು ವಿದ್ಯಾಸಿರಿ ಅಂತ ವಿದ್ಯಾಸಿರಿ ಅಂತ ವಿದ್ಯಾರ್ಥಿ ವೇತನ ಬಿಟ್ಟಿದ್ದಾರಲ್ವಾ ಸರ್ ಹಾಂ ಅದಕ್ಕೆ ಹಾಂ ಸರ್ ಅದಕ್ಕೆ ಅರ್ಜಿ ಹಾಕ್ಬೇಕಿತ್ತು ಸರ್ ಏನೇನು ಬೇಕು ಅಂತ ಗೊತ್ತಾಗಿಲ್ಲ ಹಾಂ ಸರ್ ಹಾಂ ಸರ್ ಹ್ಞೂಂ ಸರ್

ಹಾಂ ಸರ್ ಸರ್ ಅದನ್ನ ಎಲ್ಲರೂ ಅರ್ಜಿ ಹಾಕ್ಬೋದ ಎಲ್ರೂನೂ ಅರ್ಜಿ ಹಾಕ್ಬೋದಾ ಸರ್ ಅದ್ರ ಮೇಲೆ ಏನಾದರೂ ಅಂದರೆ ಪರ್ಸೆಂಟೇಜ್ ಮೇಲೆ ಏನಾದ್ರೂ ಡೀಪೆಂಡ್ ಆಗುತ್ತಾ

ಹಾಂ ಹೌದಾ ಸರ್ ಅದೇ ಸರ್ ನಾಳೆ ಕಾಲೇಜಲ್ಲಿ ಇರ್ತೀರಾ ಸರ್ ಒಂದು ಹತ್ತು ಗಂಟೆ ಮೇಲೆ ಬರ್ಬೋದಾ ಹಾಂ ಸರ್ ಹಾಂ ಸರ್

ಹಾಂ ಸರ್ ಎಲ್ಲ ನನ್ನ ಸ್ನೇಹಿತರಿಗೆಲ್ಲ ಹೇಳ್ತೀನಿ ನಾಳೆ ಅದೇ ಸರ್ ನಾಳೆ ನಾನು ಬಂದರೆ ಗೊತ್ತಾಗುತ್ತೆ ಅಲ್ವಾ ಯಾವ ಥರ ಏನು ಅಂತ ಹಾಂ ಸರ್ ಹಾಂ ಅದು ಸರ್ ಅದು ಅಂದರೆ ಅಮೌಂಟ್ ಎಷ್ಟು ಬರ್ಬೋದು ಸರ್

ಅಂದರೆ ಸರ್ ನಮ್ಮ ಪರ್ಸೆಂಟೇಜ್ ಮೇಲೆ ಅದು ಡಿಪೆಂಡ್ ಆಗುತ್ತಾ ಹಾಂ ಸರ್

ಅದೇ ಸರ್ ಗೊತ್ತಿರಲಿಲ್ಲ ಯಾ ಆ ಥರ ಹೇಳ್ತಿದ್ರು ಬೇರೆ ನನ್ನ ಸ್ನೇಹಿತರೆಲ್ಲ ಹಾಂ ಸರ್ ಆಂ ಸರ್ ಹಾಂ ಸರ್ ಹಾಂ ಹಾಂ ಸರಿ ಸರ್ ಆಯಿತು ನಾಳೆ ಬರ್ತೀನಿ ಸರ್ ಹಾಂ ಓಕೆ ಸರ್ ಆಯಿತು ಬಾಯ್ ಸರ್